ನಮ್ಮ ಪಠ್ಯಪುಸ್ತಕದಲ್ಲಿ ಈ ದೋಣಿ ಮಾಡೋದು ಮತ್ತು ಒಂದು ಗೊಂಬೆನ್ಯಾರ ಆಕೃತಿಯನ್ನು ಮಾಡುವಂಥದ್ದು ಎಲ್ಲ ಕೂಡ ಅಳವಡಿಕೆಯಾಗಿದೆ ನನಗೆ ನೆನಪಿರೋ ಪ್ರಕಾರ ನಾವು ಚಿಕ್ಕವರಿದ್ದಾಗ ಈ ಮಳೆ ಬಂದ ತಕ್ಷಣ ಏನು ಮಾಡ್ತಿದ್ವಿ ಅಂದರೆ ಈ ಪೇಪರ್ ದೋಣಿಗಳನ್ನೆಲ್ಲ ಮಾಡ್ತಾ ಇದ್ವಿ ಆ ಪೇಪರ್ ದೋಣಿಗಳು ಹೋಗೋದೇ ಭಾಳ ಚಂದ ಅದರಲ್ಲೂ ಕೂಡ ಅದ್ರಲ್ಲಿ ರೇಸ್ ಇಡ್ತಿದ್ವಿ ನನ್ನ ಪೇಪರ್ ದೋಣಿ ಮೇಲೆ ಹೋದ್ರೆ ಜಾಸ್ತಿ ದೂರ ಹೋದರೆ ನಾನು ವಿನ್ನು ಅಂತೇಳಿ ಇದೇ ಥರ ನಮ್ಮ ಹಳೆಯ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿದರೆ ಈಗಲೂ ಕೂಡ ನಾವು ಗಾಳಿಪಟ ಹಾರ್ಸೋದ್ ಒಂದು ನಮ್ಮ ಟೀಚರ್ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ರು ಆ ಗಾಳಿಪಟ ಆಡಿಸೋದಕ್ಕೆ ನಾವು ಆ ಗಾಳಿಪಟನ ಈಗಲೂ ಕೂಡ ಹಾರಿಸ್ತೀವಿ ಹೆಚ್ಚಾಗಿ ಡಿಸೆಂಬರ್ ಸಮಯದಲ್ಲಿ ಬಹಳ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದರೆ ನಾವು ಬಾಲ್ಯದಲ್ಲಿ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ವಿ ಒಂದು ಮಣ್ಣಿನ ದೋಣಿ ಕೂಡ ಮಾಡಿದ್ವಿ ನನಗೆ ನೆನಪಿದೆ ಈಗಲೂ ಕೂಡ ಆ ಮಣ್ಣಿನ ದೋಣಿ ಇನ್ನೂ ಕೂಡ ನನ್ನ ಒಂದು ಶೋಕೇಸ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಇದೆ ಆಮೇಲೆ ಒಂದು ರಟ್ಟಿನಲ್ಲಿ ನಾವು ಚಿತ್ರಾನ ಬಿಡಿಸೋದು ರಟ್ಟಲ್ಲಿ ಚಿತ್ರ ಬಿಡಿಸೋದು ಬಹಳ ಕಷ್ಟ ಅದರಲ್ಲೂ ರಟ್ಟಲ್ಲಿ ಚಿತ್ರ ಮಾಡಿಬಿಟ್ಟು ನಾವು ಟೀಚರಿಗೆ ಕೊಟ್ಟಿದ್ವಿ ಟೀಚರಿಗೆ ಕೊಟ್ಟಿದ್ವಿ ಮತ್ತು ರಟ್ಟಲ್ಲಿ ಕಸದಿಂದ ರಸ ಅಂತ ಒಂದು ಕಾನ್ಸೆಪ್ಟನ್ನ ತಗೊಂಬಂದಿದ್ರು ಆ ಕಸದಿಂದ ರಸದಲ್ಲಿ ಏನು ಮಾಡಿದ್ವಿ ಒಂದು ಮನೆನ ಕಟ್ಟಿದ್ವಿ ಬಹಳ ಚೆನ್ನಾಗಿ ಇದೆಲ್ಲ ಕೂಡ ನಮ್ಮ ಪಠ್ಯಪುಸ್ತಕದಲ್ಲಿ ಈಗಲೂ ಕೂಡ ಇದೆ ನಾನು ನೋಡಿದ್ದೆ ಚಿಕ್ಕ ಮಕ್ಕಳೆಲ್ಲ ಅದನ್ನೆಲ್ಲ ನೋಡಿಕೊಂಡು ಈಗಲೂ ಕೂಡ ಮಾಡ್ತಾ ಇರ್ತಾರೆ ಬಹಳ ಉಪಯುಕ್ತವಾದಂತಹ ಸಂಗತಿ ಪಠ್ಯಪುಸ್ತಕದಲ್ಲಿ ಈಗಲೂ ಕೂಡ ಶಾಲೆಯಲ್ಲಿ ಮಕ್ಳಿಗೆ ಕಲ್ಸ್ತಾ ಇದ್ದಾರೆ ಹಾಗೇನೇ ನಮ್ಮ ನೆನಪಿನ ದೋಣಿ ಹೇಗಿದೆ ಅಂತಂದರೆ ಕಾಗದದ ಥರ ಬಹಳ ಅಚ್ಚುಕಟ್ಟಾಗಿದೆ